ಹಲೋ ನಮಸ್ತೆ ಮೇಡಮ್ ನಾನು ಒಂದು ಮನವಿ ಕೊಟ್ಟಿದ್ದೇನೆ ಅದೂ ಮನೆಯ ಹಕ್ಕು ಪತ್ರದ ಬಗ್ಗೆ ಹಾಂ ಅದಕ್ಕೇ ನೀವೂ ಏನೆಲ್ಲ ಏನೆಲ್ಲ ಡಾಕ್ಯುಮೆಂಟ್ಸ್ ತರ್ಬೇಕು ಅಂತೇಳಿ ಸ್ವಲ್ಪ ಹೇಳ್ತಿರಾ ಹ್ಞೂ ಹ್ಞೂ

ಹ್ಞೂ

ಎಷ್ಟು ದಿವಸ ತಾ ಆಗ್ಬೋದು ಮೇಡಮ್ ಅದು ಅದು ಹ್ಞೂ ಹಾಂ ಹಾಗೆ ನಮಗೆ ನಮಗೆ ಆದರೆ ನಮಗೆ ಹೇಗೆ ಗೊತ್ತಾಗೋದು ಭರ್ತಿ

ಹಾಂ ಆಯಿತು ಆಯ್ತು ಮೇಡಮ್ ಹಾಂ ಆಯಿತು ಓ ಓಕೆ ಮೇಡಮ್ ತ್ಯಾಂಕ್ ಯು ಮೇಡಮ್